ಹೌದು ರೀ ನಾನೇ ಡಾಕ್ಟ್ರು ಮಾತಾಡೋದು ಹೊಟ್ಟೆ ನೋವಾಗಿದೆಯಾ ಎಷ್ಟು ದಿವಸ ಆಗಿದೆ ಯಾರು ಮಾತಾಡೋದು ಆಂ ಹೇಳಿ ಹೇಳಿ ಹೇಳಿ ಹ್ಞೂ ರೀ ಓಹೋ ಹ್ಞೂ ಈಗ ಆಸ್ಪತ್ ಆಸ್ಪತ್ರೆಗೆ ಬರ್ತೀರಾ ಅಥವಾ ಹೀಗೆ ನಾವು ಫೋನಲ್ಲಿನೆ ಹೇಳ್ಬೇಕಾ ಜನ್ರಲ್ ಮಡ್ಷಿನ್ಸಾ ಈ ಒಂದು ಹೊಟ್ಟೆ ನೋವಿಗೆ ಎಲ್ಡೋಫೋರ್ ಅಂತ ಗುಳಿಗೆ ಸಿಗುತ್ತದೆ ಆ ಗುಳಿಗೆಯನ್ನು ಒಂದು ಯಾವ್ದೂ ಸೈಡ್ ಎಫೆಕ್ಟ್ ಇರೋಲ್ಲ ಇಲ್ಲ ರೀ ಹಂಗೆ ಇದು ಇದು ಇದಕ್ಕೇನು ಆಗೋದಿಲ್ಲ ಇದಕ್ಕೇನು ಆಗೋದಿಲ್ಲ ಎಲ್ಡೋಫೋರ್ ಗುಳಿಗೆ ತೊಗೊಂಡ್ರೆ ನಿಮ್ಮ ಒಂದು ಡೀಸೆಂಟ್ರಿ ಕಡಿಮೆ ಆಗುತ್ತೆ ಯಾವ ಯಾವ ರೀತಿ ಆಗತ್ತೆ ಡಿಸೆಂಟ್ರಿ ನೀರಾಗುತ್ತೋ ಮೋಶನ್ ನೀವು ಸರಿಯಾಗಿ ನೀರು ಆಂ ಹೇಳಿ ನೀರು ನೀರು ನೀರು ಕುಡಿದ್ರೆ ಆಗೋದಿಲ್ಲವ ಹಾಂ ಹಾಂ ಊಟ ಮಾಡಿದ ಕೂಡಲೆ ಕುಡಿಬಾರ್ದು ರೀ ಮೊದಲು ಒಂದು ಗ್ಲಾಸನ್ನು ಕುಡಿದು ಆಮೇಲೆ ಅರ್ಧಾನ ಅರ್ಧ ಗಂಟೆ ನಂತರ ನೀವು ನೇರವಾಗಿ ನೀರು ಕುಡಿದರೆ ನೆಡಿತ್ತೆ ಆಯ್ತು ತೊಗೋಳಿ ನಾವು ಬರ್ರಿ ಬೆಟ್ಟಿಯಾಗಿರಿ ಹಾಂ